ಮಳೆಗಾಲದಲ್ಲಿ ಜಾಸ್ತಿ ಅಲ್ಲಿ ಎಲ್ಲ ಕಡೆಯಲ್ಲಿ ನೀರು ನಿಲ್ಲುವುದರಿಂದ ಸೊಳ್ಳೆಗಳು ಜಾಸ್ತಿಯಾಗಿ ಉತ್ಪತ್ತಿಯಾಗುತ್ತದೆ ಈಗಿನ ಸೊಳ್ಳೆಗಳನ್ನು ನೀರು ನಿಲ್ಲದ ಹಾಗೇ ತಡೆಗಟ್ಟಬೇಕು ನೀರು ನಿಂತರೆ ಸೊಳ್ಳೆಗಳು ಜಾಸ್ತಿಯಾಗಿ ಉತ್ಪತ್ತಿಯಾಗುತ್ತದೆ ಹೀಗೆ ಡೆಂಗ್ಯು ಮಲೇರಿಯಾ ಎಲ್ಲ ಜ್ವರಗಳು ಬರುತ್ತದೆ ಹೀಗೆ ಮಾಡುವುದರಿಂದ ನೀರು ಯಾವುದು ಪಾತ್ರೆಗಳಲ್ಲಿ ನೀರು ನಿಲ್ಲದ್ಹಾಗೆ ನಾವು ನೋಡಬೇಕು ಮತ್ತು ಮಳೆಗಾಲದಲ್ಲಿ ಮಕ್ಕಳನ್ನೆಲ್ಲ ಜಾಸ್ತಿ ನೀರಲ್ಲೆಲ್ಲ ಆಡಲಿಕ್ಕೆ ಬಿಡಬಾರ್ದು ಮತ್ತು ಮನೆಯಲ್ಲಿ ಮಳೆಗಾಲದಲ್ಲಿ ನಾವು ಒದ್ದೆಯ ಬಟ್ಟೆಗಳನ್ನೆಲ್ಲ ಹಾಕಬಾರದು ಇದರಿಂದ ಜ್ವರಯೆಲ್ಲ ಜಾಸ್ತಿಯಾಗಿ ಬರುತ್ತದೆ ಮತ್ತು ಜ್ವರಯೆಲ್ಲ ಬಂದರೆ ಶೀತ ಕೆಮ್ಮು ಕಫ ಎಲ್ಲ ಸ್ಟಾರ್ಟಾಗ್ತದೆ ಆದ್ದರಿಂದ ನಾವು ಜಾಸ್ತಿಯಾಗಿ ಮಳೆಗಾಲದಲ್ಲಿ ಹೊರಗೆಲ್ಲ ನೀರಲ್ಲಿ ಹೋಗುವುದು ಆಚೀಚೆ ಹೋಗುವುದು ಎಲ್ಲ ಮಾಡಬಾರ್ದು ಮನೆಯ ಒಳಗೆ ಒಳಗೆ ಇರಬೇಕು ಜಾಸ್ತಿಯಾಗಿ ಮಳೆಗಾಲದಲ್ಲಿ ಮತ್ತು ಬಿಸಿ ಪದಾರ್ಥಗಳನ್ನೆಲ್ಲ ಜಾಸ್ತಿಯಾಗಿ ಸೇವಿಸಬೇಕು ಮಳೆಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಮಕ್ಕಳನ್ನು ತುಂಬ ಜಾಗ್ರತೆಯಾಗಿ ನೋಡಬೇಕು

ಸಣ್ಣ ಮಕ್ಕಳು ಇರುವ ಕಡೆಯೆಲ್ಲ ಮನೆಯವರು ತುಂಬ ಜಾಗ್ರತೆಯಾಗಿ ನೋಡಿಕೊಳ್ಬೇಕು